ಕ್ರೀಡೆಗಳನ್ನು ನಮ್ಮ ವೃತ್ತಿಗಾಗಿ ಸ್ವೀಕರಿಸಿದವರು ತಮ್ಮ ತಮ್ಮ ವೃತ್ತಿಗಾಗಿ ಸ್ವೀಕರಿಸಿದ್ದವರು ಬಹಳ ಮಂದಿ ಇದ್ದಾರೆ ನಾವು ಉದಾಹರಣೆ ಕೊಡಬೇಕದ್ದರೆ ದಿ ಗ್ರೇಟ್ ವಿರಾಟ್ ಕೊಹ್ಲಿ ಸುಮಾರು ಜನ ಅವನು ಅವರು ಒಂಬತ್ತನೇ ಕ್ಲಾಸ್ ಫೈಲ್ ಆದರೂ ಕ್ರೀಡೆಯಲ್ಲಿ ಇನ್ವಾಲ್ವ್ ಆಗಿ ಇವಾಗ ಒಳ್ಳೆ ರೆಕಾರ್ಡನ್ನು ಮಾಡುತ್ತಿದ್ದಾರೆ ದಿ ಸೆಕೆಂಡ್ ಗಾಡ್ ಆಫ್ ದಿ ಕ್ರಿಕೆಟ್ ಅಂತ ಕೂಡ ಹೇಳ್ತಾರೆ ನನ್ನ ಪ್ರಕಾರ ಗಾಡ್ ಅಂದರೆ ಅವರೇ ಮುಂದಿನ ಗಾಡು ಅವರೇ ಇವಾಗಿನ ಗಾಡು ಅವರೇ ಮುಂದಿನ ಪೀಳಿಗೆಯಲ್ಲಿ ಅವರೇ ಸಚಿನ್ ತೆಂಡುಲ್ಕರಿನ ನೂರು ನೂರು ಶತಕವನ್ನು ಬೆನ್ನಟ್ಟಿ ಅದೂ ನಾಶ ಪಡಿಸಿ ನೂರ ಒಂದು ಶತಕವನ್ನು ಗಳಿಸಿ ಮತ್ತು ನೂರ ಒಂದಕ್ಕಿಂತ ಜಾಸ್ತಿ ಶತಕವನ್ನು ಗಳಿಸಿ ಮತ್ತೆ ಎಲ್ಲ ತರಹದ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡಿ ಅವರದ್ದೇ ಆದ ಸೃಷ್ಠಿ ಮಾಡುತ್ತಾರೆ ಅವರದ್ದೇ ಆದ ರೆಕಾರ್ಡನ್ನು ಮಾಡಿ ಮತ್ತೆ ಬೇರೆ ಥರದ ರೆಕಾರ್ಡನ್ನು ಕೂಡ ಮಾಡುತ್ತಾರೆ ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಕ್ರೀಡೆಗಳಲ್ಲಿ ಪಾಲುಗೊಳ್ಳುತ್ತಾರೆ